ನಮ್ಮ ಸ್ವಾತಂತ್ರ್ಯ ಬಗ್ಗೆ ಮತ್ತೆ ಹೋರಾಟದ ಬಗ್ಗೆ ಹೇಳೋದಂತಾದ್ರೆ ನಮ್ಮಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಅಹಿಂಸೆಯಾಗಿ ಕೂಡ ಹೋರಾಟ ಮಾಡಿದ್ದಾರೆ ಹಿಂಸಾತ್ಮಕವಾಗಿ ಕೂಡ ಹೋರಾಟ ಮಾಡಿದ್ದಾರೆ ಈಗ ಅಹಿಂಸ ಅಂತ ಬಂದರೆ ನಮಗೆ ಗಾಂಧೀಜಿಯವರು ತುಂಬ ನೆನಪಾಗ್ತಾರೆ ಮತ್ತು ಗಾಂಧಿ ಜಯಂತಿ ಅಂತ ಕೂಡ ಅವ್ರನ್ನ ನೆನ್ಪು ಮಾಡ್ಕೊಳ್ತೀವಿ ಅದರಿಂದ ಈಗ ಉಪ್ಪಿನ ಸತ್ಯಾಗ್ರಹ ಸುಮಾರು ಸತ್ಯಾಗ್ರಹಗಳು ಮತ್ತು ಹೋರಾಟಗಳು ಗಾಂಧೀಜಿಯವರು ಮಾಡಿದ್ದಾರೆ ಅದೆಲ್ಲ ನೆನಪಾಗುತ್ತೆ ನಮಗೆ ಮುಖ್ಯವಾಗಿ ಸ್ವಾತಂತ್ರ್ಯ ಬಂದಿದ್ದೇನೆ ಸಾವ್ರ್ದ ಒಂಬೈನೂರ ನಲವತ್ತೇಳು ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಹಾಗೆ ಅವರು ಗಾಂಧೀಜಿಯವ್ರ ಬಗ್ಗೆ ಮತ್ತೆ ಅವರು ಹೇಗೆ ಸತ್ತರೂ ಮತ್ತೆ ಅವರು ಏನೇನು ಮಾಡಿದ್ರೂ ಅವ್ರನ್ನ ಯಾರು ಸಾಯ್ಸಿದ್ರು ಮತ್ತೆ ಯಾಕೆ ಸಾಯ್ಸಿದ್ರು ಮತ್ತೆ ಅವ್ರು ಹೇಗಾದರು ಅನ್ನೋದ್ರ ಬಗ್ಗೆ ಎಲ್ಲ ಜಾಸ್ತಿ ನಾವು ನೆನ್ಪು ಮಾಡ್ಕೊಳ್ತಾಯಿರ್ತೀವಿ ಮತ್ತೆ ಗಾಂಧಿ ಜಯಂತಿ ಅಂತ ಮಾಡ್ದಾಗ ಅವರ ನೆನಪು ಮಾಡಿಕೊಂಡೆ ಮಾಡ್ಕೊಳ್ತೀವಿ ಅದಾದಮೇಲೆ ನಾವು ಅಹಿಂಸಾತ್ಮಕವಾಗಿ ಬಂತು ಅಂತ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅದಾದ ಚಂದ್ರಶೇಖರ್ ಅಜಾದ್ ಚಂದ್ರ ಅವ್ರುಗಳ್ನ ಸುಮಾರು ವ್ಯಕ್ತಿಗನ್ನ ನಾವು ನೆನ್ಪು ಮಾಡ್ಕೊಳ್ತಾಯಿರ್ತೀವಿ ಅದಾದ್ಮೇಲೆ ಅವ್ರುಗಳಿಗೂ ಕೂಡ ದಿನಾಚರಣೆಗಳನ್ನ ಆಚರಣೆ ಮಾಡ್ತೀವಿ ಅವರುಗಳೂ ಈಗ ಅಹಿಂಸಾತ್ಮಕ ಆಗಿರುವಂಥ ಒಂದು ಬ್ರಿಟಿಷರನ್ನ ಕೊಂದು ಇಂಸೆನ್ ಮಾಡಿ ಅವ್ರನ್ನ ಓಡಿಸಿ ಒಂದು ಕಡೆ ನಾವು ಸ್ವಾತಂತ್ರ್ಯನ ಗಳ್ಸ್ಕೊಳ್ಳೋದಾದ್ರೆ ಇನ್ನೊಂದು ಕಡೆ ಹೋರಾಟ ಮಾಡಿ ಮತ್ತು ಚಳುವಳಿಗಳನ್ನ ಮಾಡಿ ಮತ್ತು ಸತ್ಯಾಗ್ರಹಗಳನ್ನ ಮಾಡಿ ನಾವು ಹೋರಾಟವನ್ನ ಮಾಡಿ ನಾವು ಸ್ವಾತಂತ್ರ್ಯನ ಪಡೆದ್ಕೊಳ್ಳೊ ತವತ್ ಆಗುತ್ತಿದೆ ಅದಾದ್ಮೇಲೆ ಯಾವುದೇ ರೀತಿಯಾದಂಥ ಘಟನೆಗಳೂ ಅನ್ನೋದಂತ ಬಂದರೆ ಗೋಡ್ಸೆ ಅವರೆ ಗಾಂಧೀಜಿಯವ್ರನ್ನ ಬಂದೂಕಿನಿಂದ ಶೂಟ್ ಮಾಡಿ ಗಾಂಧೀಜಿ ಸತ್ತಂತಹದ್ದು ಅದಾದ್ಮೇಲೆ ಬ್ರಿಟಿಷರು ಮಧ್ಯರಾತ್ರಿಲಿ ಅವ್ರನ್ನು ಬ್ರಿಟೀಷರು ಮಧ್ಯರಾತ್ರಿಲಿ ನಮಗೆ ಸ್ವಾತಂತ್ರ್ಯ ನೀಡಿ ಅವರ ಒಂದು ಪ್ರಾಂತ್ಯಕ್ಕೆ ಹೋಗಿದ್ದು ಅದು ಆ ಘಟನೆಗಳನ್ನೆಲ್ಲ ನೆನ್ಪಿಸ್ಕೊಳ್ತಾಯಿರ್ತೀವಿ